ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತ ಬರುವ ಹಳ್ಳಿಗಳು ಹಳ್ಳಿಯ ಜನರು ಕೃಷಿ ಹಾಗೂ ಕೈಗಾರಿಕಾ ಸೇವಾ ವಲಯವನ್ನೇ ಅವಲಂಬಿಸಿರ್ ಅವಲಂಬಿಸಿರುತ್ತಾರೆ ಚಿತ್ರದುರ್ಗ ಸಿಟೀಲಿ ಬರುವ ಜನರು ಸರ್ಕಾರಿ ನೌಕರಿಗಳನ್ನು ಸರ್ಕಾರಿ ನೌಕರಿಗಳಿಗೆ ಜಾಸ್ತಿ ಪ್ರಾಶಸ್ತ್ಯ ನೀಡುತ್ತಾರೆ ಗೌರ್ಮೆ ಗ ಪ್ರೈವೇಟ್ ಜಾಬ್ಗೆ ಅಷ್ಟೊಂದು ಪ್ರಾಶಸ್ತ್ಯ ನೀ ನೀಡೋದಿಲ್ಲ ಗೌರ್ಮೆಂಟ್ ಜಾಬ್ ಅಂದರೆ ಲೈಫ್ಟೈಮ್ ಇರುತ್ತದೆ ಪ್ರೈವೇಟ್ ಜಾಬ್ ನಾವು ಮಾಡಿದಂಗೆ ನಮಗೆ ಅವ್ ಸ್ಯಾಲ್ರಿ ಸಿಕ್ತಿರುತ್ತೆ ಗೌರ್ಮೆಂಟ್ ಜಾಬ್ ಹಾಗಲ್ಲ ನಾವು ಮನೆಯಲ್ಲಿದ್ರೂ ಸ್ಯಾಲ್ರಿ ಬರುತ್ತೆ ಪೆನ್ಶನ್ ಬರುತ್ತೆ ಚಿತ್ರದುರ್ಗದಲ್ಲಿ ಹಲವಾರು ಉದ್ಯೋಗಾವಕಾಶಗಳು ಇರು ಇರ್ತವೆ ರೈತರು ಕೈ ಕೃಷಿ ಕೈಗಾರಿಕೆಯನ್ನು ಅವಲಂಬಿಸಿದ್ದಾರೆ